ಇವಾಗ ನಾವೆಲ್ಲರೂ ಹವಾಮಾನಕ್ಕೆ ತಕ್ಕ ಹಾಗೆ ಉಡುಪು ಆಗಿರಲಿ ಆಹಾರ ಪದ್ಧತಿಯೇ ಆಗಿರಲಿ ಹೆಚ್ಚಾಗಿ ಅಳ್ವಡಿಸ್ಕೋತೀವಿ ನಮ್ಮ ಡೇಲಿ ನಮ್ದು ಇವಾಗಿನ ದಿನಚರಿ ಇರೋದೇನೆ ಹೊರಗಡೆ ಹೇಗಿರುತ್ತೆ ಕ್ಲೈಮೇಟ್ ಅನ್ನೋದ್ರಮೇಲೆ ನಮ್ಮದು ದಿನಚರಿ ಅದ್ರಮೇಲೇನೇ ಹೊಂದ್ಕೊಂಡು ಹೋಗ್ತಿರುತ್ತೆ ಈಗ ನಮ್ಮ ಈ ಕಡೆ ನಮ್ಮ ಸೈಡಲ್ಲಿ ಅಂದರೆ ಬೇಸಿಗೆ ಕಾಲ ಜಾಸ್ತಿ ಇರುತ್ತೆ ಹೆಚ್ಚಾಗಿ ಮಳೆಗಾಲ ಅಥ್ವಾ ಚಳಿಗಾಲ ಸ್ವಲ್ಪ ಕಡಿಮೇನೇ ನಮ್ಮಲ್ಲಿ ಮಳೆ ಕಡಿಮೆ ಚಳಿನೂ ಸ್ವಲ್ಪ ಕಡಿಮೆ ಆಮೇಲೆ ಮಂಜು ಬೀಳೋದು ಕಡಿಮೆ ಆ ಕಡೆಯೆಲ್ಲ ನಾವು ನೋಡಿದಾಗೆ ಈ ಕಡೆಯೆಲ್ಲ ಸ್ವಲ್ಪ ಮಳೆ ಮಂಜು ಎರಡು ಕಡಿಮೆ ಬೇಸಿಗೆ ಸೀಸನ್ ಅಂತ ಈ ಕಡೆ ನೋಡಿದರೆ ಬೇಸಿಗೆಗಾಲ್ದಲ್ಲಿ ನಾವು ಹೆಚ್ಚಾಗಿ ತಂಪಾಗಿರುವ ಆಹಾರಗಳ್ನ ಸೇವಿಸ್ತೀವಿ ಆಮೇಲೆ ಕೊಡೆಗಳನ್ನು ಯೂಸ್ ಮಾಡಿ ನಾವು ಬಿಸಿಲಿಂದ ರಕ್ಷಣೆ ಪಡ್ಕೋತೀವಿ ನಾವು ಮನೆಯಲ್ಲಿ ಅವಾಗ ಹೆಚ್ಚಾಗಿ ತಂಪು ಪಾನೀಯಗಳಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ ಹೊರಗಡೆಯಿಂದ ಬರುವಂಥ ಯಾವುದೇ ಫ್ರೂಟ್ಸ ಜ್ಯೂಸ್ ಆಗಿರಲಿ ರೆಡಿಮೇಡ್ ಜ್ಯೂಸ್ ಆಗಿರಲಿ ಜಾಸ್ತಿ ಬಳಸೋದಿಲ್ಲ ಮನೆಯಲ್ಲಿ ನಿಂಬೇ ಪಾನಕ ಆಗಿರ್ಬೋದು ಆಮೇಲೆ ಆ ಟೈಮಲ್ಲಿ ಸ್ ಬಿಡುವಂಥ ಸೀಸನಲ್ ಫ್ರುಟ್ಸ್ ಅಂತಂದರೆ ಹೆಚ್ಚಾಗಿ ಕಲ್ಲಂಗಡಿ ಜಾಸ್ತಿ ಸಿಗುತ್ತೆ ಆರೇಂಜ ಜಾಸ್ತಿ ಸಿಗುತ್ತೆ ಅವ್ಗಳ ಜ್ಯೂಸನ್ನ ನಾವು ದಿನಾಲೂ ಕಂಪಲ್ಸರಿ ಕುಡಿತೀವಿ ಎಳನೀರ್ನ ಜಾಸ್ತಿ ಬಳಸ್ತೀವಿ ಬೇಸಿಗೆಗಾಲ್ದಲ್ಲಿ ದಿನಕ್ಕೆ ಒಂದು ಎರಡು ಒಂದು ಜ್ಯೂಸ್ ಅಂತೂ ಕಂಪಲ್ಸರಿ ನಾವು ಇಟ್ಟು ಹಣ್ಣಾಗಿರಲಿ ಅಥ್ವಾ ಜ್ಯೂಸೇ ಆಗಿರಲಿ ನಾವು ರೂಢಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ತಂಪಾದ ಆಹಾರ ಪದ್ ಅದುಗಳಂತಹ ಮಜ್ಜಿಗೆ ಜಾಸ್ತಿ ತಗೋತೀವಿ ಆಮೇಲೆ ಈ ಕಡೆ ನಾವು ನುಚ್ಚು ಅಂತ ಮಾಡ್ತೀವಿ ಜೋಳದಿಂದ ನಾವು ನುಚ್ಚು ಸಣ್ಣಗೆ ರವೆ ಹೇಗೆ ಗೋಧಿ ರವೆ ಸಿಗುತ್ತಲ್ಲ ಆ ಥರ ನಾವು ಜೋಳದ ರವೆ ಮಾಡ್ತೀವಿ ಅದನ್ನು ನಾವು ಮಜ್ಜಿಗೆಯಲ್ಲಿ ಅದನ್ನು ನೆನೆಸಿ ಮೊಸರಲ್ಲಿ ಅಥ್ವಾ ಮಜ್ಜಿಗೆಯಲ್ ಅದನ್ನು ನೆನೆಸ್ಬಿಟ್ಟು ಮರು ಬೆಳಗ್ಗೆ ಎದ್ದು ಅದನ್ನು ನಾವು ರೈಸ್ ಹೇಗೆ ಮಾಡ್ತೀವೋ ಆ ಥರ ನಾವು ಜೋಳದ ನುಚ್ಚಲ್ಲಿ ಅಡುಗೆ ಮಾಡ್ತೀವಿ ಅದು ಈ ಭಾಗದಲ್ಲಿ ನಾವೆಲ್ಲರೂ ನುಚ್ಚು ಅಂಬಲಿ ಅಂತ ಮಾಡ್ತೀವಿ ಆ ಥರದ್ದನ್ನೇ ಜಾಸ್ತಿ ಆವಾಗ ತಂಪಾಗಿರೋ ಆಹಾರವನ್ನು ಜಾಸ್ತಿ ಸೇವಿಸ್ತೀವಿ ಮೊಸರನ್ನ ಮಾಡಿಡ್ತೀವಿ ಆಮೇಲೆ ಅವು ಮೊಸ್ರು ಅವಲಕ್ಕಿಯಂತ ಮಾಡ್ತೀವಿ ರೊಟ್ಟಿ ಜಾಸ್ತಿ ತಿಂತೀವಿ ಬೆಣ್ಣೆ ಜಾಸ್ತಿ ಸೇವಿಸ್ತೀವಿ ಆವಾಗ ಆ ಥರದ್ ಆಹಾರ ಪದ್ಧತಿಗಳನ್ನ ಬೆಳೆಸ್ಕೋತೀವಿ ಆಮೇಲೆ ಹೆಚ್ಚಾಗಿ ಕಾಟನ್ ಬಟ್ಟೆಗಳನ್ನ ಈ ಕಡೆ ಜಾಸ್ತಿ ಬಿಸಿಲು ಅಂದರೆ ನಮ್ಮದು ಫೋ ನಲವತ್ತೆರಡು ನಲವತ್ತ್ಮೂರು ನಲವತ್ತೈದರವರ್ಗೂ ನಮ್ಮದು ಇಲ್ಲಿ ಸೆಲ್ಸಿಯಸ್ ಇರೋದರಿಂದ ಹೆಚ್ಚಾಗಿ ಕಾ ಹತ್ತಿ ಬಟ್ಟೆಗಳನ್ನು ಅಂದರೆ ಕಾಟನ್ ಬಟ್ಟೆ ಇರುತ್ತಲ್ಲ ಆ ಥರದ್ ಬಟ್ಟೆಗಳನ್ನ ಜಾಸ್ತಿ ಈ ಕಡೆ ಬಳಸ್ತೀವಿ ಸೀರೆ ಆಗಿರ್ಬೋದು ಈ ಕಡೆಯೆಲ್ಲ ಗಂಡುಮಕ್ಳು ಧೋತಿ ಉಡೋದು ಅಥ್ವಾ ಪೈಜಾಮ ಹಾಕ್ಕೊಳೋದು ಆ ಥರದ್ದೆಲ್ಲ ಮಾಡೋದರಿಂದ ಜೀನ್ಸ್ ಬಟ್ಟೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಆಮೇಲೆ ಸ್ ಪಾಲಿತಿನ್ ಬಟ್ಟೆಗಳನ್ನ ಜಾಸ್ತಿ ಬಳಸೋದಿಲ್ಲ ಕಾಟನ್ ಬಟ್ಟೆಗಳನ್ನ ಜಾಸ್ತಿ ನಾವು ಆ ಟೈಮಲ್ಲಿ ಬಳಸ್ತೀವಿ ಆಮೇಲೆ ಹೊರಗಡೆ ಹೋಗ್ತಾ ಕೊಡೆಯನ್ನು ಹಿಡ್ಕೊಂಡು ಹೋಗ್ತೀವಿ ಆಮೇಲೆ ಮಾಸ್ಕು ಫೇಸ್ ಮಾಸ್ಕರೂ ಅಥ್ವಾ ವೇಲ್ ಮೇಲೆ ಹಾಕೊಂಬಿಟ್ಟು ಈ ಕಡೆಯೆಲ್ಲ ನಾವು ಹೆಣ್ಮಕ್ಕಳು ಎಲ್ಲ ತಲೆ ಮೇಲೆ ಸೆರಗು ಹೊದ್ಕೊಂಡೇನೆ ನಾವು ಹೊರಗಡೆ ಬರೋದು ಬಿಸಿಲು ಸಾಂಪ್ರದಾಯಿಕವಾಗಿರೋ ಹೆಣ್ಮಕ್ಕಳು ತಲೆ ಮೇಲೆ ಸೆರಗು ಹಾಕೊಂಡು ಬಿಟ್ಟೆ ಬರ್ತಾರೆ ಇಲ್ಲ ನಾವು ಇವಾಗೆಲ್ಲ ನೋಡಬೇಕಾದ್ರೆ ಸ್ಕಾರ್ಫ್ ಕಟ್ಕೋತಿವಿ ಇಲ್ಲಾಂದರೆ ವೇಲನ್ನ ನಾವು ಮುಖಕ್ಕೆ ಹಾಕೊಂಡು ಸೂರ್ಯನಿಂದ ನಾವು ಹೇಗೆ ಪ್ರೊಟೆಕ್ಟ್ ಆಗಬೇಕು ಅಂತ ಎಲ್ಲ ಥರದ್ದನ್ನು ಯೂ ಹೆಚ್ಚಾಗಿ ನಮ್ಗೆ ಬಿಸಿಲು ತಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಬಾಡಿಗೆ ಇಲ್ಲಿ ಇಲ್ಲಿ ಇರೋರಿಗೆ ಇರುತ್ತೆ ನಮ್ಗೆ ಬಿಸಿಲು ತಡ್ಕೊಳ್ಳೋ ಕೆಪಾಸಿಟಿ ಅದರಿಂದ ನಾವು ಸ್ವಲ್ಪ ರಕ್ಷಣೆ ಹೇಗಪ್ಪ ಪಡೀಬೇಕು ಅಂತಂದರೆ ನಾವು ವೇಲ್ ಆದರೂ ಹಾಕೊಂಡಿರ್ತೀವಿ ಇಲ್ಲ ಕೊಡೆನಾದರೂ ಹಿಡ್ಕೊಂಡು ಹೊರಗಡೆ ಜಾಸ್ತಿ ಬರ್ತೀವಿ ಇನ್ನು ಇನ್ನು ನಾವು ಬೇಸಿಗೆ ಅಲ್ಲಿ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಹೇಳೋದಾಯ್ತಂದ್ರೆ ಹೇಗೆಲ್ಲ ಖುಷಿಪಡ್ತೀವಿ ಅಂದರೆ ಬೇಸಿಗೆಯಲ್ಲಿ ಈ ಕಡೆ ಜಾಸ್ತಿ ಇರೋದರಿಂದ ಬೇಸಿಗೆಯಲ್ಲಿ ರಜೆಗಳನ್ನ ನಾವು ಕಮ್ಮಿ ಕೊಡ್ತಾರೆ ಏಪ್ರಿಲ್ ಮೇ ತಿಂಗ್ಳು ಪೂರ್ತಿ ನಮ್ಗೆ ಈ ಕಡೆ ರಜೆನೇ ಇರುತ್ತೆ ಏಪ್ರಿಲ್ಲು ಮೇ ಜೂನ್ ತಿಂಗಳಲ್ಲಿ ಜಾಸ್ತಿ ಬಿಸಿಲಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅವ್ರಿಗೆಲ್ಲರ್ಗೂ ಇಲ್ಲಿ ಹೊಸ ಹೊಸ ತಿಂಡಿಗಳು ಬೇಕು ಅವಾಗ ಎಲ್ಲರೂ ಎಂಜಾಯ್ ಮಾಡ್ತೀವಿ ಊಟ ಮ ವೆರೈಟಿ ವೆರೈಟಿ ಊಟಗಳನ್ನ ಮಾಡ್ತೀವಿ ಎಲ್ಲಾದರೂ ನಾವು ಹೊರಗಡೆ ಹೋಗಬೇಕು ಅಂದರೆ ಇದೇ ಟೈಮಲ್ಲೇ ನಾವು ಹೊರಗಡೆ ಹೋಗೋಕೆ ಹೆಚ್ಚಾಗಿ ಟೈಮನ್ನ ಫಿಕ್ಸ್ ಮಾಡಿಕೊಂಡು ಅದನ್ನು ಏನ್ಮಾಡ್ತೀವಿ ಹೆಚ್ಚಾಗಿ ಈ ಏಪ್ರಿಲ್ ಮೇ ತಿಂಗಳಲ್ಲಿನೇ ನಾವು ಜಾಸ್ತಿ ಹೊರಗಡೆ ಹೋಗೋದು ಏನಾದರೂ ಪ್ಲಾನ್ ಮಾಡೋದಂದರೆ ಆವಾಗಲೇ ನಾವು ಹೆಚ್ಚಾಗಿ ಪ್ಲಾನ್ ಮಾಡ್ಕೋತೀವಿ ಇನ್ನು ನಾವು ನೆಕ್ಸ್ಟ್ ಈಗ ಮಳೆಗಾಲಕ್ಕೆ ಅಥ್ವಾ ಚಳಿಗಾಲಕ್ಕೆ ಏನಾದರೂ ಮಾಡಿ ಎತ್ತಿಡ್ಕೊಬೇಕಾಗಿತ್ತಪ್ಪಾ ಅವಾಗ ಬಳ್ಸೋಕ್ ಏನಾದರೂ ತಿಂಡಿಗಳು ಬೇಕಿತ್ತು ಅಂತಂದರೆ ಈ ಟೈಮಲ್ಲಿ ಮಾಡೋಕ್ಕೆ ಶುರು ಮಾಡ್ತೀವಿ ಬೇಸಿಗೆಗಾಲ್ದಲ್ಲಿ ನಾವು ಹಾಕಿಟ್ಕೊಳ್ಳೋದಂದರೆ ಮಾವಿನ್ಕಾಯಿ ತುಂಬ ಬರುತ್ತೆ ಆ ಟೈಮಲ್ಲಿ ಆ ಮಾವಿನ್ಕಾಯಿ ಬರೋ ಸೀಸನಲ್ಲಿ ಉಪ್ಪಿನ್ಕಾಯನ್ನ ಮಾಡಿಟ್ಕೋತೀವಿ ಆಮೇಲೆ ಗುಳಂಬ ಅಂತ ಮಾಡ್ತೀವಿ ಮಾವಿನ್ಕಾಯನ್ನ ಹೆರ್ಜಿಬಿಟ್ಟು ಬೆಲ್ಲದಲ್ಲಿಯೇ ಅದನ್ನು ಚಂದಾಗಿ ಉಪ್ಪು ತುಪ್ಪ ತುಪ್ಪ ಹಾಕಿ ಹುರಿದ್ಬಿಟ್ಟು ಅದಕ್ಕೆ ಬೆಲ್ಲದ್ದು ಹಾಕಿ ಆಣ ಮಾಡಿ ಇಟ್ಕೊಂಡು ಅದನ್ನ ಒಂಥರ ಪಿಕಲ್ ಥರನೇ ಸ್ವೀಟ್ ಪಿಕಲ್ ಥರ ಮಾಡಿಟ್ಕೋತೀವಿ ಉಪ್ಪಿನ್ಕಾಯಿ ಥರ ಇನ್ನು ಮಾವಿನ್ಕಾಯಿ ಉಪ್ಪಿನಕಾಯಲ್ಲಿ ಮಿಡಿ ಉಪ್ಪಿನ್ಕಾಯನ್ನು ಈ ಕಡೆಯೂ ಮಾಡ್ತೀವಿ ಆಮೇಲೆ ಗೊಟ್ಟ ಸಮೇತನೇ ದೊಡ್ಡ ದೊಡ್ಡದು ದೊಡ್ಡ ದೊಡ್ಡದು ಮಾಡೀನೇ ಉಪ್ಪಿನ್ಕಾಯಿ ಹಾಕ್ತೀವಿ ಆಮೇಲೆ ನಿಂಬೇಕಾಯನ್ನು ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ನಿಂಬೇಕಾಯಿ ಉಪ್ಪಿನ್ಕಾಯಿ ಹಾಕ್ತೀವಿ ಎಲ್ಲ ಥರದ್ ಉಪ್ಪಿನಕಾಯಿಗಳ್ನ ಅವಾಗಲೇ ಮಾಡ್ಕೋತೀವಿ ಇನ್ನು ಸಂಡಿಗೆ ವಿಧಾನ್ದಲ್ಲಿ ಬಂದ್ರಂತೂ ಎಷ್ಟು ವೆರೈಟಿ ಸಂಡಿಗೆ ಮಾಡ್ತೀವಿ ಅಂದರೆ ಈ ಕಡೆ ಎಷ್ಟು ವಿಧ ವಿಧವಾದ ಸಂಡಿಗೆ ಮಾಡ್ತೀವಿ ಅಂತಂದರೆ ನೆರೆ ಹಪ್ಪಳ ಅಂತ ಮಾಡ್ತೀವಿ ಸುಮ್ಮನೆ ಅದು ಫುಲ್ ಪೌಡ್ರ್ ಥರ ಅದನ್ನ ಹಿಟ್ಟನ್ನ ರುಬ್ಕೊಂಡುಬಿಟ್ಟು ಪ್ಲೇಟಿಗೆ ಹಾಕಿಬಿಟ್ಟು ಉಗಿಯಲ್ ಬೇಯಿಸಿ ಅದನ್ನ ಬಿಸ್ಲಲ್ಲಿ ಒಣ್ಗಸ್ತೀವಿ ಆ ಹಪ್ಪಳ ಮಾತ್ರೆ ಪಾಪಡ್ ಅಂತ ಏನು ನಾವು ಹೊರಗಡೆ ತಿಂತೀವಲ್ಲ ಎಷ್ಟು ದೊಡ್ಡ ದೊಡ್ಡದು ಪ್ಲೇಟಿಂದು ಇಷ್ಟು ಚಿಕ್ಕ ಹಪ್ಪಳ ಆಗಿದ್ದರೂ ಎಷ್ಟು ದೊಡ್ಡ ಹಪ್ಪಳ ಆಗುತ್ತದು ಅಷ್ಟು ಚೆನ್ನಾಗಿರೋ ಹಪ್ಪಳ ಅದು ಅದನ್ನು ಬಾಯಲ್ಲಿ ಇಟ್ಟರೇನೆ ಕರಗಿಬಿಡುತ್ತೆ ನೆರೆ ಹಪ್ಪಳ ಅನ್ನೋದೆ ಅದಕ್ಕೆ ಅದನ್ನು ಅಷ್ಟು ಚೆನ್ನಾಗಿರೋ ಹಪ್ಪಳ ಆ ಹಪ್ಪಳಾನು ನನಗೂ ತುಂಬ ಇಷ್ಟ ಆ ಹಪ್ಪಳಾನ ಮಾಡ್ತೀವಿ ಆಮೇಲೆ ಸಾಬುದಾನ ಹಪ್ಪಳ ಅಂತ ಸಂಡಿಗೆ ಅಂತ ಮಾಡ್ತೀವಿ ಸಾಬುದಾನ ಸಂಡಿಗೆ ಅಂದರೆ ನೆನೆ ಹಾಕಿಬಿಟ್ಟು ಮೂರು ಬೆಳಗ್ಗೆ ಎದ್ದು ಮಳಸಿ ಅದರಿಂದ ನಾವು ಸಂಡಿಗೆ ಮಾಡ್ತೀವಿ ಆಮೇಲೆ ಇನ್ನೊಂದು ಅಕ್ಕಿ ಸಂಡಿಗೆ ಅಂತ ಮಾಡ್ತೀವಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಟಿ ಸ್ಪೂನಿಂದ ನಾವು ಸಂಡಿಗೇನ ಇಡ್ತೀವಿ ಅದು ಒಂದೊಂದುಸಲ ಒಂದೊಂದು ಬಾಯಲ್ಲಿ ಇಟ್ಕೊಂಡರೆ ಕುರುಮ್ ಕುರುಮ್ ಕುರುಮ್ ಅಂತ ಇದ್ದರೆ ಅದರಲ್ಲಿರೋ ಜೀರಿಗೆ ಆಗಿರಲಿ ಎಳ್ಳು ಆಗಿರಲಿ ಅಜ್ವಾನ ಆಗಿರಲಿ ಈ ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಒಳ್ಳೆಯ ತಿಂಡಿ ಹೊರಗಿಂದ ನಾವೇನು ತೊಗೊಂಡು ಬರ್ತೀವಲ್ಲ ಸ್ನಾಕ್ಸನ್ನ ಅವನ್ನೆಲ್ಲ ಮಕ್ಳಿಗೆ ಕೊಡಲೇಬಾರ್ದು ನಾವು ಹೊರಗಿಂದು ತಿಂಡಿ ಎಲ್ಲ ಬಿಡ್ಸಿಬಿಟ್ಟು ಮನೆಯಲ್ಲಿ ಈ ಸಂಡಿಗೇನ ಹಪ್ಪಳಾನ ಮನೆಯಲ್ಲೇ ಮಾಡಿ ಕೊಟ್ಟರೆ ಆಮೇಲೆ ಪಕೋಡಗಳನ್ನೆಲ್ಲ ಅವಾಗೆ ಪ್ರಿಪೇರ್ ಮಾಡೋದು ಮಳೆಗಾಲ ಬಂತು ಅಂದರೆ ತುಂಬ ಹುಡ್ಗುರಿಗಂತೂ ಖುಷಿ ಆಗಬೇಕು ಅಂತಂದರೆ ಈಗ ನಾವು ಈ ಬೇಸಿಗೆಯಲ್ಲಿ ಎಲ್ಲ ಥರದ್ದನ್ನು ಈಗ ರೆಡಿ ಮಾಡಿಟ್ಕೊಂಡರೆ ಆ ಮಕ್ಳಿಗೆ ತುಂಬ ಖುಷಿ ಆಗ್ತಿರ್ತದೆ ಅವಾಗಿಂದ ನಾವು ಬೇಸಿಗೆ ಕಾಲ್ದಲ್ಲೀನೇ ಜಾಸ್ತಿ ಹಪ್ಪಳಗಳ್ನ ಮಾಡ್ಕೋತೀವಿ ಹೆಸರಿನ ಹಪ್ಪಳ ಮಾಡ್ತೀವಿ ರಾಗಿ ಹಪ್ಪಳ ಮಾಡ್ತೀವಿ ಹೆಸರಿನ ಹಪ್ಪಳ ಅಂತೂ ತುಂಬ ಹೆ ಆರೋಗ್ಯಕ್ಕೆ ಒಳ್ಳೇದು ಹೆಸ್ರು ಬೇಳೆ ಆಗಿರಲಿ ಹೆಸ್ರು ತುಂಬ ತಂಪು ಆಹಾರಕ್ಕೆ ಭಾಳ ಆಹಾರ್ದಲ್ಲಿ ಬಹಳ ಶಕ್ತಿ ಕೊಡೋದೆ ಹೆಸ್ರು ಬೇಳೆ ಹೆಸ್ರು ಬೇಳೇನ ಈ ಕಡೆ ಜಾಸ್ತಿ ಬೆಳೆಸೋದರಿಂದ ಹೆಸ್ರನ್ನ ಆಮೇಲೆ ಅಲ್ಸಂದೀದು ಹಪ್ಪಳ ಮಾಡ್ತೀವಿ ಹೆಸ್ರು ಬೇಳೆ ಮೆಂತ್ಯ ಜೀರಿಗೆ ಆಮೇಲೆ ಅವಾಗ ಹಿಟ್ಟು ಹಾಕಿಸ್ಕೊಂಡು ಬಂದುಬಿಟ್ಟು ಅದಕ್ಕೆ ನಾವು ಎಲ್ಲ ಮಸಾಲಾ ಹಾಕ್ತೀವಿ ಜೀರಿಗೆ ಬೆಳ್ಳೊಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲ್ ಮೆಣಸಿನ್ಕಾಯಿ ಅಂತ ಸಿಗುತ್ತೆ ಇಷ್ಟೇ ಇರುತ್ತೆ ಲವಂಗ ಮೆಣಸಿನ್ಕಾಯಿ ಅಂತ ಹಾಕ್ತೀವಿ ಆ ಥರದ್ ಮೆಣಸಿನ್ಕಾಯಿಗಳ್ನ ಜಾಸ್ತಿ ಬಳಸ್ತೀವಿ ಅವನ್ನ ಹಪ್ಳಕ್ಕೆ ಅಂತೇಳಿನೇ ಸ್ಪೆಷಲ್ಲಾಗಿ ತರಿಸ್ತೀವಿ ಆ ಟೈಮಲ್ಲಿ ಅದ್ನ ಹಾಕಿಬಿಟ್ಟು ಹಪ್ಪಳ ಹಪ್ಪಳ ಆಗಿರಲಿ ಸಂಡಿಗೆ ಆಗಿರಲಿ ಖಾರದ್ ಸಂಡಿಗೆ ಮಾಡಬೇಕಿದ್ರೆ ಅವ್ನೆಲ್ಲ ಬಳಸಿಬಿಟ್ಟು ಮಾಡ್ತೀವಿ ಹೀಗೆ ಹಪ್ಪಳ ಸಂಡಿಗೇನ ಬೇಸಿಗೆಗಾಲ್ದಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ಇನ್ನು ಮಳೆಗಾಲ ಬಂತು ಅಂತಂದರೆ ಇಲ್ಲಿ ಮಳೆ ಸ್ವಲ್ಪ ಕಡಿಮೇನೇ ಬಂದರೆ ಮಳೆ ಮೂರು ನಾಲ್ಕು ದಿನ ಕಂಟಿನ್ಯೂಯಸ್ ಅಂತೂ ಬರೋಲ್ಲ ಇನ್ನು ಮಳೆಗಾಲ ಬಂತು ಅಂದರೆ ನಮ್ಮಲ್ಲಿ ರೆಗ್ಯುಲರಾಗಿ ಕೊಡೆ ಯೂಸ್ ಮಾಡ್ತೀವಿ ಇಲ್ಲ ರೈನ್ ಕೋಟು ಯೂಸ್ ಮಾಡ್ತಾರೆ ಮಕ್ಕಳೆಲ್ಲ ಹೊರಗಡೆ ಬರೋದೂನೂ ಆ ಟೈಮಲ್ಲಿ ಒನ್ ಅವರ್ ಎರಡು ಅವರ್ ಕಂಟಿನ್ಯೂಯಸ್ ಬಂದರೆ ನಮ್ಮಲ್ಲಿ ಈ ಕಡೆ ಮಳೆ ಹೆಚ್ಚು ಆ ಟೈಮಲ್ಲಿ ಸ್ವಲ್ಪ ಹೊರಗಡೆ ಹೋಗೋದು ಅವೈಡೇ ಮಾಡ್ಬಿಡ್ತೀವಿ ನಾವು ಮನೆಯಲ್ಲೇನೆ ಇದ್ಬಿಡ್ತೀವಿ ಆ ಟೈಮಲ್ಲಿ ಇನ್ನು ಆಹಾರ ಪದ್ಧತಿಗಾಗಿ ಬಂತು ಬಂದ್ವಿ ಅಂತಂದರೆ ಇದು ಆ ಟೈಮಲ್ಲಿ ಪಕೋಡಗಳನ್ನ ಮಾಡ್ತೀವಿ ಆಮೇಲೆ ಹಪ್ಪಳ ಸಂಡಿಗೆ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನಾವು ಈ ಟೈಮಲ್ಲಿ ಯೂಸ್ ಮಾಡ್ತೀವಿ ಸಂಡಿಗೆ ಕರಿಯೋದು ಹಪ್ಪಳ ಕರಿಯೋದು ಸ್ನಾಕ್ಸ್ ಮಾಡೋದು ಕಾಫಿ ಟೀ ಈ ಬೇಸಿಗೆ ಕಾಲದಲ್ಲಿ ಏನು ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಥರದ್ದೆಲ್ಲ ಸ್ನಾಕ್ಸುಗಳ್ನ ಈ ಟೈಮಲ್ಲಿ ಯೂಸ್ ಮಾಡಿ ಬಳಸ್ಕೋತೀವಿ ಆಮೇಲೆ ಇಲ್ಲಿ ಮಳೆಗಾಲದಲ್ಲಿನೂ ನಾವು ಹೊರಗಡೆ ನಾವು ಅವಾಗಿಂದು ಕಾಲದಲ್ಲಿ ನಾವೆಲ್ಲರೂ ಹೊರಗಡೆ ಬಂದರೆ ಹೊರ್ಗೆ ನಾವು ಅಮ್ಮ ಅಪ್ಪ ಎಲ್ಲ ಹೊರಗೆ ಆಟಾಡೋಕೆ ಬಿಡ್ತಿದ್ದರು ನಮ್ಮನ್ನು ನಾವೆಲ್ಲ ಆಟಾಡ್ಕೊಂಡು ಕೆಸ್ರು ಮಾಡ್ಕೊಂಡು ಆಮೇಲೆ ಮಳೆಯಲ್ಲೆಲ್ಲ ಆಡಿ ಬೋಟುಗಳ್ನೆಲ್ಲ ಮಾಡಿ ಆಮೇಲೆ ಚರಂಡಿ ಹತ್ತಿರ ಹೋಗಿ ಅದು ಎಷ್ಟು ಫೋರ್ಸಾಗಿ ನೀರು ಬರ್ತಾಯಿರುತ್ತೆ ಅಲ್ಲಿ ಕ್ಲೀನ್ ಒಂದು ಆಗ್ಬಿಟ್ಟಿರುತ್ತೆ ಮಳೆ ಬಂದು ಬಂದು ಅದು ನೀರು ಒಂಥರ ಈ ಕಡೆ ನಮ್ಗೆ ನೀರು ತೊರೆಗಳೆಲ್ಲ ಇರೋದೆ ಇಲ್ಲ ಗಟಾರಲ್ಲೇ ನೀರು ಮನೆದೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ ಕ್ಲೀನಾಗಿರೋ ನೀರನ್ನ ಅದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಅವಾಗೆಲ್ಲ ನಮ್ಮ ಒಬ್ರು ಮನೆ ಹತ್ತಿರ ಬೋಟ್ ಬಿಟ್ಟರೆ ಇನ್ನೊಬ್ರ ಮನೆ ಹತ್ರ ಬರೋದರಲ್ಲೇ ನಾವು ಅಲ್ಲಿಂದ ಓಡೋಗೋದು ಮಾಡೋದು ಅದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಅನಿಸ್ಬಡ್ತದೆ ಅವನ್ನೆಲ್ಲ ನಾವು ಚಿಕ್ಕಮಕ್ಳಿದ್ದಾಗ ಮಾಡಿದ್ವಿ ಈಗ ನಮ್ಮ ಮಕ್ಕಳಿಗೆ ನಾವು ಅದನ್ನೆಲ್ಲ ಮಾಡೋಕ್ ಬಿಡೋಲ್ಲ ಏ ಜರ್ಮ್ಸ್ ಇರ್ತವೆ ಹಾಗೆಲ್ಲ ಜಿಗಿದಾಡಬಾರ್ದು ಕೆಸರಲ್ಲಿ ಅಲ್ಲೆಲ್ಲ ಹೋಗಬಾರ್ದು ಇಲ್ಲೆಲ್ಲ ಹೋಗಬಾರ್ದು ಅಂತೀವಿ ಮಕ್ಕಳಲ್ಲಿ ನಾವು ಏನಾದರೂ ಅವ್ರಿಗೆ ಯಾವುದೋ ಒಂದು ರೋಗದಿಂದ ನಾವು ಅದನ್ನ ರಕ್ಷಣೆ ಪಡ್ಕೋಬೇಕು ಅಂತಂದರೆ ಆ ಚಿಕ್ಕಮಕ್ಳು ಇದ್ದಾಗಲೇನೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಆಗಿರಲಿ ಅದ್ರ ಬಗ್ಗೆ ಬಂದು ಹೋದರೆ ಅವಕ್ಕೆ ರಸಿಸ್ಟೆನ್ಸ್ ಪವರು ತಾನಾಗೇನೇ ಬರುತ್ತೆ ಹಾಗಾಗಿ ಇವಾಗಿಂದು ಕಾಲದಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಮಕ್ಕಳನ್ನ ಎಲ್ಲ ಥರದ್ದು ಅವಾಗ ನಾವೇನು ಹಿಂದೆ ನಾವು ಮಾಡಿದ್ದೆವಲ್ಲ ಅವು ಮಕ್ಕಳ್ಗೆ ಮಾಡೋಕ್ ಬಿಡಬೇಕು ಮರಕೋತಿ ಆಟ ನಾವೆಲ್ಲ ಆಡ್ತಿದ್ವಿ ಬೇಸಿಗೆಗಾಲ ಬಂತು ಅಂದರೆ ಇಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಆವಾಗೆಲ್ಲ ಹೊರಗಡೆ ಹೋಗ್ತಿದ್ವಿ ಪ್ರವಾಸಿ ತಾಣಗಳ್ ಎಲ್ಲೆಲ್ಲಿದಾವೆ ನಾವೆಲ್ಲ ನೋಡ್ಕೊಂಡು ಬರೋಕಂತ ಹೋಗ್ತಿದ್ವಿ ಈಗ ಮಕ್ಕಳನ್ನ ನಾವು ಕರ್ಕೊಂಡೋಗೋದು ಅಂತಂದರೆ ಅವ್ರ ಹಾಲಿಡೇ ಯಾವಾಗಿರುತ್ತೆ ಅಂತ ನೋಡ್ಕೊಂಡುಬಿಟ್ಟು ಹೋಗ್ತೀವಲ್ಲ ಅವ್ರನ್ನ ಆವಾಗ ಪ್ರಕೃತಿ ಹೇಗಿರುತ್ತೆ ಹಾಗೆ ಅವ್ರನ್ನ ಆಟಾಡೀಕೆ ಬಿಡಬೇಕು ಜಾಸ್ತಿ ಆಮೇಲೆ ನಾವು ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂನೂ ಮಕ್ಕಳನ್ನ ಭಾಳ ಸ್ಟ್ರಿಕ್ಟ್ ಮಾಡ್ತಾಯಿದೀವಿ ಈ ಮಳೆಗಾಲದಲ್ಲಿ ನಾವೇ ಆವಾಗ ಬೋಟೆಲ್ಲ ಮಾಡಿಬಿಟ್ಟು ಬಿಡ್ತಿದ್ವಿ ಮಕ್ಕಳನ್ನ ನಾವು ಹೊರಗಡೆ ಬಂದರೆ ಏ ಮಳೆ ಇದೆ ಮಳೆ ಇದೆ ಹೋಗಬೇಡ ಹೋಗಬೇಡ ಜಿಗಿದಾದ್ಬೇಡ ನೀನು ಬೀಳ್ತೀಯ ಅಲ್ಲಿ ಮಾಡ್ತೀಯಾ ಇಲ್ಲಿ ಮಾಡ್ತೀಯಾ ಅಂತ ಹೇಳೋದರಿಂದ ಮಕ್ಕಳು ಅದಕ್ಕೆ ಒಗ್ಗಿಕೊಳೋಕೆ ನಾವು ನಾವು ಬಿಡದೇ ಇರೋದರಿಂದಲೇ ಇವಾಗಿನ ಮಕ್ಕಳು ಮೊಬೈಲು ಟಿ ವಿಗೆ ಅಡಿಕ್ಟ್ ಆಗೇ ಆಗ್ತಿದ್ದಾರೆ ನಾವೇ ಅದಕ್ಕೆ ಇನ್ನು ಇನ್ಡೈರೆಕ್ಟಾಗಿ ನಾವೇ ಅದಕ್ಕೆ ಕಾರಣ ಆಗ್ತಿದ್ದೀವಿ ಅವ್ರು ಮಕ್ಕಳ್ನ ಹೊರಗೆ ಆಡೋಕೆ ಬಿಡಬೇಕು ನಾವೆಲ್ಲ ಆವಾಗ ಚಿಣ್ಣಿದಾಂಡು ಆಡ್ತಿದ್ವಿ ಮರಕೋತಿ ಆಟ ಆಡ್ತಿದ್ವಿ ಕುಂಟೆಬಿಲ್ಲೆ ಎಲ್ಲ ಆಡ್ತಿದ್ವಿ ಅವನ್ನೆಲ್ಲ ಮಕ್ಕಳು ಆಟಾಡೋಕ್ ನಾವು ಇವಾಗ್ ಬಿಡ್ತಾನೆ ಇಲ್ಲ ಹಾಗಾಗಿ ರಜೆಗಳಲ್ಲಿ ಏನಾದರೂ ಇರುತ್ತಲ್ಲ ಅವಾಗ ಜಾಸ್ತಿ ಅದನ್ನ ಬಳಸ್ತೀವಿ ಅವ್ರ ಮಕ್ಳಿಗೆ ಅದನ್ನ ಪ್ರೋತ್ಸಾಹ ಮಾಡಿರಿ ಅಮೇಲೆ ಈ ನೇಚರಲ್ಲಿ ನಾವು ಏನೇನು ಇರುತ್ತಲ್ಲ ಅದನ್ನ ತಿನ್ನೋಕೆ ಅವ್ರಿಗೆ ಬಿಡಬೇಕು ಅ ನ ತಿನ್ನೋಕೆ ಅವ್ರಿಗೆ ಬಿಡಬೇಕು ತಾವೇ ಅದನ್ನು ಕಿತ್ಕೊಳ್ಳಿರಿ ಮಾಡಿರಿ ಅದಕ್ಕೆ ನೀರು ಹಾಕಿರಿ ಬೆಳೆಸಿರಿ ಅಂತ ನಾವೆಲ್ಲ ಉತ್ತೇಜನ ಮಾಡಬೇಕು ಆಮೇಲೆ ಹೂಗಳನ್ನ ಹೇಗೆ ಬೆಳೆಸ್ಬೇಕು ಆಮೇಲೆ ಹಣ್ಣುಗಳ್ನ ಹೇಗ್ ಬೆಳೆಸ್ಬೇಕು ಯಾವ ಯಾವ ಗಿಡಾನ ಯಾವ ಯಾವ ಥರ ಬೆಳೆಸ್ಬೇಕು ಇದನ್ನೆಲ್ಲ ಆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಅದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ತೋರಿಸಿದ್ರೆ ಮಕ್ಕಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾವು ಹಾಗಾಗಿ ನಾವು ಫಸ್ಟು ಅದ್ರ ಬಗ್ಗೆ ಅಭಿರುಚಿನ ಬೆಳೆಸ್ಕೋಬೇಕು ನಾವು ಆ ಟೈಮಲ್ಲಿ ಮಕ್ಕಳಲ್ಲಿ ಆ ಥರ ಪ್ರಕೃತಿ ಬಗ್ಗೆ ನಾವು ಪ್ರೀತಿನ ಹುಟ್ಟಿಸ್ತಿವೋ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರ್ ತಾವಾಗಲೇ ಅದ್ರದ್ದು ಬಗ್ಗೆ ಇಂಟ್ರೆಸ್ಟ್ ಬೆಳ್ಕೋತ ಹೋಗ್ತದೆ ಅವ್ರನ್ನ ಉತ್ತೇಜನ ಮಾಡೋದು ತುಂಬ ಮುಖ್ಯ ಇನ್ನೂ ಚಳಿಗಾಲ ಹತ್ರಹತ್ರ ಬಂತು ಅಂತಂದರೆ ನಮ್ಮಲ್ಲಿ ಚಳಿ ಬೆಳಗ್ಗೆ ಸ್ವಲ್ಪ ಮಂಜು ಮಂಜು ಇರುತ್ತೆ ಬಿಟ್ಟರೆ ಚಳಿಗಾಲದಲ್ಲಿ ಆ ಪರಿ ಏನು ಮಂಜಿರೋಲ್ಲ ಬೆಳಗಿನ ಜಾವ ಎಂಟು ಗಂಟೆವರೆಗೂ ಸ್ವಲ್ಪ ಮಂಜಿರುತ್ತೆ ಸ್ವಲ್ಪ ಮಂಜು ಮಂಜು ಆದರೆ ಹೆವ್ ಬೇರೆ ಕಡೆ ಇರೋ ಥರ ಫುಲ್ಲು ಮುಂದೆ ಇರೋರು ಕಾಣದೇ ಇರೋ ಥರ ಮಂಜುಗಳೆಲ್ಲ ಇಲ್ಲಿ ಈ ಸಿಗೋದಿಲ್ಲ ಕೊಪ್ಪಳದಲ್ಲಿ ಮಾತ್ರ ಆದ್ರೆನೂ ಪರವಾಗಿಲ್ಲ ನಾವು ಮಂಜು ನೋಡಬೇಕಂದ್ರೆ ಸ್ವಲ್ಪ ಊರು ಹೊರಗಡೆಯೆಲ್ಲ ಹೋದರೆ ಸ್ವಲ್ಪ ಮಂಜು ಬಿದ್ದಿರೋದು ನೋಡ್ಬೋದು ಗಿಡಗಳ ಮೇಲೆಲ್ಲ ಸ್ವಲ್ಪ ಮ ಸ್ಪ್ರಿಂಕಲ್ ಹೇಗೆ ನಾವು ಸ್ಪ್ರೇ ಮಾಡಿರ್ತೀವಲ್ಲ ಆ ಥರ ನೀರು ಬೀಳುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಹೆವಿ ಮಂಜಾಗಿರಲಿ ಫಾಗು ಮಂಜುಗಡ್ಡೆ ಬೀಳೋದೆ ಆಗಿರಲಿ ಈ ಕಡೆಯೆಲ್ಲ ಇಲ್ಲ ಇನ್ನು ಚಳಿಗಾಲ ಬಂತು ಅಂದರೆ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದು ಸ್ವಲ್ಪ ಮಕ್ಳಿಗೆ ಹೇಳ್ಕೊಡ್ತೀವಿ ಸ್ವೇಟ್ರ್ ಗಿಟ್ರ್ ಹಾಕ್ತೀವಿ ಆಮೇಲೆ ಪ್ರತಿ ಋತುಗಳನ್ನು ಸಂಧಿಗಳಲ್ಲಿ ನಾವು ಹೆಚ್ಚಾಗಿ ಬೇಸಿಗೆಯಿಂದ ಮಳೆಗಾಲ ಬರೋ ಟೈಮಲ್ಲಿ ಸ್ವಲ್ಪ ನೆಗಡಿ ಕೆಮ್ಮು ಜಾಸ್ತಿ ಆ ಟೈಮಲ್ಲಿ ಇಲ್ಲಿ ಕಷಾಯಗಳನ್ನ ಬಳಸ್ತೀವಿ ಆಮೇಲೆ ತಿಂಡಿಗಳಲ್ಲೇನೆ ನಾವು ಸ್ವಲ್ಪ ಗೋಧಿ ಐಟಮ್ಮುಗಳ್ನ ಜಾಸ್ತಿ ಬಳಸ್ತೀವಿ ಚಳಿಗಾಲ ಬಂದರೆ ಜೋ ಬೇಸಿಗೆಯಲ್ಲಿ ಜೋಳದ ಐಟಮ್ಸಗಳನ್ನ ಜೋಳದ್ದುನ್ನು ಪದಾರ್ಥಗಳ್ನ ಜಾಸ್ತಿ ಬಳಸಿದ್ರೆ ಈಗ ಮಳೆಗಾಲ ಆಗಿರಲಿ ಅಥ್ವಾ ಚಳಿಗಾಲದಲ್ಲೇ ಆಗಿರಲಿ ಜೋಳ ಜೋಳ ಬಿಟ್ಟು ಗೋಧಿ ಐಟಮ್ಮುಗಳ್ನು ಸಜ್ಜೆ ಆಮೇಲೆ ಅವುನ್ನ ಬಳಸ್ತೀವಿ ಜಾಸ್ತಿ ಹೆಚ್ಚಾಗಿ ಈ ಕಡೆಯೆಲ್ಲ ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ಕಾ ಸಾಯಂಕಾಲ್ದ ಹೊತ್ತು ಎಲ್ಲರೂ ಕುತ್ಕೊಂಡುಬಿಟ್ಟು ಟೀ ಗೀ ಕುಡ್ಕೋತ ಅದೊಂಥರ ಚಳಿ ಬಂದರೆ ಸ್ವಲ್ಪ ಜಾಸ್ತಿ ಬಿಸಿ ಬಿಸಿ ಆಗಿರೋದೇನಾದರೂ ತಿನ್ನಬೇಕು ಮಾಡಬೇಕು ಅಂತ ಜಾಸ್ತಿ ಬಯಕೆ ಎಲ್ಲಾರ್ಗುನೂ ಹಾಗಾಗಿ ಎಲ್ಲರು ಕುತ್ಕೊಂಡುಬಿಟ್ಟು ಡಿಸೆಂಬರಲ್ಲಿ ಸ್ವಲ್ಪ ರಜೆ ಬೇರೆ ಇರುತ್ತೆ ಮಕ್ಕಳಿಗೆ ಈ ಕಡೆಯೆಲ್ಲ ಡಿಸೆಂಬರಲ್ಲೀನೂ ರಜೆಯಲ್ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಆ ಚಳಿಗಾಲ ಮಳೆಗಾಲದಲ್ಲಿ ಅದೆಲ್ಲ ಮಳೆ ಬಂದು ಪ್ರಕೃತಿಯೆಲ್ಲ ತಾನೇ ಸ್ನಾನ ಮಾಡದಿರೋ ಮಾಡಿರೋ ಹಾಗೆ ನಳ್ನಳಿಸ್ತಾ ಇರುತ್ತೆ ಮಳೆಗಾಲ ಬಂದು ಹೋದಮೇಲೆ ಅದನ್ನ ನೋಡೋಕೆ ಒಂಥರ ಖುಷಿ ಆ ಮಳೆಗಾಲ ಬಂದು ಹೋದಮೇಲೆ ಗಿಡಗಳೆಲ್ಲ ಸೊಂಪಾಗಿ ಬೆಳ್ದಿರುತ್ತೆ ಹಾಗಾಗಿ ಹೊರಗಡೆ ಹೋಗಬೇಕು ಅಂತ ಪ್ರತಿಯೊಬ್ರಿಗೂನೂ ಮನಸಾಗುತ್ತೆ ಹಾಗಾಗಿ ನಾವು ಈ ಕಡೆ ಎಲ್ಲಾರು ಹೋಗಿ ಬರ್ತೀವಿ ಹೊರಗಡೆ ಹೋಗಿ ಅದೆಲ್ಲ ಆ ಕಡೆ ಉಡುಪಿ ಸೈಡು ಗ್ರೀನಾಗಿರುವಂಥ ಹಸ್ರು ಹಸಿರಾಗಿರುವಂಥ ಘಾಟ್ ಸೆಕ್ಷನ್ ಇದೆಯಲ್ಲ ಆ ಕಡೆಯೆಲ್ಲ ಹೋಗೋಕೆ ತುಂಬ ಇಷ್ಟಪಡ್ತೀವಿ ನಮ್ಮಮನೆಯಲ್ಲೆಲ್ಲ ದೇವಸ್ಥಾನಗಳೂ ಆ ಕಡೆ ಜಾಸ್ತಿ ಧರ್ಮಸ್ಥಳ ಹೊರನಾಡು ಶೃಂಗೇರಿ ಆ ಕಡೆಯೆಲ್ಲ ಹಸ್ರು ಹಸಿರಾಗಿರೋದ್ರಿಂದ ಆ ಕಡೆ ಹೋಗೋಕೆ ಎಲ್ಲಾರು ಇಷ್ಟಪಡ್ತೀವಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಬೇಕಾದ್ರೆ ಎಲ್ಲರೂ ನಾವು ಚೆನ್ನಾಗಿ ಈ ಕಡೆಯಿಂದ ಏನೇನು ಆಹಾರ ವೈಬೇಕಲ್ಲೋ ಅವನ್ನೆಲ್ಲ ತೊಗೊಂಡೋಗಿ ಅಲ್ಲೆಲ್ಲಾದ್ರು ನಾವು ಅಡುಗೆ ಮಾಡಿ ನಾವು ಮೂರು ನಾಲ್ಕು ದಿನ ಹೋಗಿರ್ತೀವಿ ನಾವು ಒಂದು ದೊಡ್ಡ ಮಿನಿ ಬಸ್ ತೊಗೊಂಡೋಗಿರ್ತೀವಿ ಎಲ್ಲ ಇಲ್ಲಿಂದಲೇ ಸಾಮಾನುಗಳೆಲ್ಲ ಹಾಕೊಂಡು ನಾವೇ ಎಲ್ಲ ಅಡುಗೆ ಮಾಡಿಕೊಂಡು ಬಸ್ಸಲ್ಲೆಲ್ಲ ಡಾನ್ಸ್ ಮಾಡ್ಕೋತ್ತ ತುಂಬ ನಾವು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದರಿಂದ ತುಂಬ ನಾವು ಖುಷಿ ಖುಷಿಯಿಂದ ಮನೋರಂಜನೆಯನ್ನು ನಾವು ಪಡ್ತೀವಿ ಹಾಗಾಗಿ ಇವಾಗ ತುಂಬು ಕುಟುಂಬ ಇರೋದೇನೇ ಮುಖ್ಯ ಅನಿಸ್ಬಿಡುತ್ತೆ ಒಬ್ಬೊಬ್ಬರೇ ಬದುಕೋದ್ಕಿಂತ ಎಲ್ಲರ ಜೊತೆ ಬದುಕೋವಂತ ಖುಷಿಯಿಂದ ಇರೋದು ಮುಖ್ಯ ಎಲ್ಲರೂ ಜಾಸ್ತಿ ಜನ ಇದ್ದರೆ ವೆರೈಟಿ ವೆರೈಟಿ ಅಡುಗೆ ಅವ್ರಿಗೇನ್ ಇಷ್ಟವೋ ಒಂದು ದಿನ ಮಾಡ್ಬೋದು ಇವ್ರಿಗೇನ್ ಇಷ್ಟವೋ ಒಂದು ದಿನ ಮಾಡ್ಬೋದು ಹಾಗಾಗಿ ಈ ಕಡೆಯೆಲ್ಲ ಹೆಚ್ಚಾಗಿ ತುಂಬು ಕುಟುಂಬವೇ ಇದಾವೆ ಈ ಕಡೆ ನಮ್ಮಲ್ಲಿ ಇಬ್ಬರೇ ಇರೋದು ತುಂಬ ಕಡಿಮೆ ಇವಾಗಿವಾಗ ಜಾಸ್ತಿ ಆವಾಗೆಲ್ಲ ಇಲ್ಲಿ ಹತ್ತು ಹನ್ನೆರಡು ಜನ ಎಲ್ಲರ ಮನೆಯಲ್ಲೂ ಇರೋದುನ್ನು ಕಾಮನ್ನಾಗೇ ಇತ್ತು ಹಾಗಾಗಿ ಇವಾಗಿಂದು ಪ್ರಕೃತಿಗೆ ತಕ್ಕ ಹಾಗೆ ನಾವು ನಮ್ಮ ಆಹಾರ ಪದ್ಧತಿಯೇ ಆಗಿರಲಿ ನಮ್ಮದು ವೇಷಭೂಷಣವೇ ಆಗಿರಲಿ ಇರೋದು ತುಂಬ ಮುಖ್ಯ